ನಾನು ದಿನನಿತ್ಯ ಫಿಟ್ಟಾಗಿರಲು ನಾನು ದಿನಾ ರನ್ನಿಂಗ್ಗೆ ಹೋಗ್ತೇನೆ ಇಲ್ಲಿ ನಮ್ಮ ಮನೆ ಹತ್ರ ಮೈದಾನ ಇದೆ ಶ್ಟೇಡಿಯಂ ಇದೆ ಅಲ್ಲೋಗಿ ನಾನು ದಿನನಿತ್ಯ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋಗಿ ಅಲ್ಲಿ ಜಾಗಿಂಗ್ ಮಾಡ್ತೀನಿ ಫಶ್ಟು ಆಮೇಲೆ ನಾನು ಜಾಗಿಂಗ್ ಮುಗಿದ ನಂತರ ನಾನು ಸ್ಪ್ರಿಂಟ್ ಮಾಡ್ತೀನಿ ನಾನು ಏನಕ್ಕೆ ಸ್ಪ್ರಿಂಟ್ ಮಾಡ್ತೀನಿ ಅಂದರೆ ಅದು ನಮ್ಮ ಆರ್ಟ್ ಬೀಟನ್ನ ತುಂಬ ಕಂಟ್ರೋಲ್ ಆಗಿರುತ್ತೆ ಮತ್ತು ಬೇಗ ನಮ್ಮ ಬಾಡಿ ಇಲ್ಲದಿರೋ ಫ್ಯಾಟನ್ನ ಬರ್ನ್ ಮಾಡಕ್ಕೆ ಯೂಸ್ ಮಾಡುತ್ತೆ ಈ ರೀತಿ ನಮಗೆ ಯೂಸ್ಫುಲ್ ಆಗುತ್ತೆ ಆದ್ದರಿಂದ ನಾವು ಪ್ರತಿ ಜನರು ಕೂಡ ನಾವು ಡೈಲಿ ನಾವು ರನ್ನಿಂಗ್ ಮಾ ಅನ್ನ ಅಭ್ಯಾಸ ಮಾಡ್ಕೊಳ್ಲೇಬೇಕು ಯಾಕೆ ಅಂದರೆ ಈವಾಗ ಈ ಕಾಲ್ದಲ್ಲಿ ನಾವು ತಿಂತಿರೋ ಪ್ರತಿಯೊಂದು ಫುಡ್ಡು ಅದು ಆರೋಗ್ಯಕವಾಗಿರೋದಿಲ್ಲ ನಾವು ತಿನ್ನೋ ಆಹಾರಕ್ಕೆ ಔಷ್ಧಿ ಹೊಡ್ದದಿರ್ತಾರೆ ಮತ್ತು ಜಾಸ್ತಿ ಪ್ರೊಸಸ್ಡ್ ಫುಡ್ ತಿಂತೀವಿ ನಾವು ಆಚೆ ಹೋದಾಗ ಇದು ಮೈದಾ ತಿಂತೀವಿ ಈ ರೀತಿ ತಿನ್ನೋ ತಿನಿಸುಗಳ್ನ ತಿಂತೀವಲ್ಲ ಅದು ನಮಗೆ ದೇಹಕ್ಕೆ ಒಳ್ಳೆಯದಲ್ಲ ಮತ್ತು ನಮ್ಮ ದೇಹದಲ್ಲಿ ಬೊಜ್ಜಿನ ಅಂಶ ಜಾಸ್ತಿ ಇರೋದರಿಂದ ನಾವು ದಿನನಿತ್ಯ ನಾವು ವ್ಯಾಯಾಮ ಮಾಡಬೇಕು ರನ್ನಿಂಗ್ ಮಾಡಬೇಕು ಈ ರೀತಿ ನಾವು ನಮ್ಮ ದೇಹವನ್ನು ಕಟ್ಟುನಿಟ್ಟಾಗಿ ಇಟ್ಕೊಳ್ಳೋಣ ಪ್ರಯತ್ನ ಪಟ್ಟರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಾವು ದೈಹಿಕವಾಗಿ ನಾವು ನೋಡಲು ಸುಂದರವಾಗಿರ್ತೀವಿ ಮತ್ತು ನಮ್ಮ ಬುದ್ಧಿಶಕ್ತಿ ಎಲ್ಲಾದುಕ್ಕೂ ಒಳ್ಳೆಯದು ರನ್ನಿಂಗಿಂದ ಆಗುವ ಉಪ್ಯೋಗಗಳು ಏನಂದರೆ ನಮ್ಮ ದೇಹವನ್ನು ನಾವು ಮೈಕಟ್ಟನ್ನು ಸುಂದರವಾಗಿ ಇಟ್ಟುಕೊಳ್ಳಲು ಅದು ಎಲ್ಪ್ ಮಾಡುತ್ತೆ ಮತ್ತು ನಮ್ಮ ಮೆಂಟಲ್ ಎಲ್ತು ಮಾನಸಿಕ ಸ್ಥಿತಿ ನಮ್ಮದು ಚೆನ್ನಾಗಿಡಲು ನಾವು ರನ್ನಿಂಗೂ ಎಕ್ಸಸೈಸು ಈ ಥರ ಮಾಡೋದರಿಂದ ನಮ್ಮ ಮೈಂಡು ರಿಫ್ರೆಶ್ ಆಗುತ್ತೆ ಮತ್ತು ನಮ್ಮ ದೆ ದೇಹದ ಒಳಗಡೆ ಇರುವ ಅಂಗಗಳು ಕೂಡ ಚೆನ್ನಾಗಿ ಕೆಲಸ ಮಾಡಲು ಶುರು ಮಾಡುತ್ತೆ ನಾವು ದಿನನಿತ್ಯ ನಾವು ಎಕ್ಸಸೈಸ್ ಮಾಡಿದ್ರೆ ಈ ರೀತಿ ನಾವು ನಮ್ಮ ದಿನನಿತ್ಯ ನಾವು ರನ್ನಿಂಗನ್ನು ನಮ್ಮ ನಮ್ಮ ಟೈಮ್ ಟೇಬಲಲ್ಲಿ ನಾವು ಯೂಸ್ ಮಾಡ್ಕೋಂಬೇಕು ಯಾಕೆ ಅಂದರೆ ನಾವು ಇವಾಗ ರನ್ನಿಂಗ್ ಅಂತಲೇ ಅಲ್ಲ ನಾವು ಸ್ಪ್ರಿಂಟ್ ರನ್ನಿಂಗ್ ಎಲ್ಲ ಮಾಡಿದಾಗ ನಮ್ಮ ದೇಹದಲ್ಲಿರೋ ಫ್ಯಾಟ ಬೇಗ ಬರ್ನ್ ಆಗುತ್ತೆ ಈಗ ನಮ್ಮ ಹೊಟ್ಟೆಯಲ್ಲಿರೋ ಬೊಜ್ಜು ಮತ್ತು ನಮ್ಗೆ ಹಾರ್ಟ್ಗೆ ಅದಕ್ಕೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡೋದರಿಂದ ನಾವು ತುಂಬ ಇದು ಯೂಸ್ ಆಗುತ್ತೆ ಆ ರೀತಿ ನಾವು ವರ್ಕೌಟ್ ಮಾಡೋದರಿಂದ ನಾವು ಫಿಟ್ಟಾಗಿರಲು ಮತ್ತು ಆರೋಗ್ಯವಾಗಿರಲು ನನಗೆ ತುಂಬ ಸಹಾಯ ಮಾಡೋದಂದರೆ ರನ್ನಿಂಗು